ಬರವಣಿಗೆ ಇರುವಾಗ ನಾನು ಯಾರು ಜಾಸ್ತಿ ಮಾತಾಡದೇ ಇರ್ತಕ್ಕಂಥ ಡಿಸ್ಟರ್ಬೆನ್ಸ್ ಇಲ್ದಿದ್ದ ಕಡೆ ನನ್ನ ಕೆಲ್ಸವನ್ನು ಮಾಡ್ತಾಯಿರ್ತೀನಿ ಕಾರಣ ಬರವಣಿಗೆಯಲ್ಲಿ ತಪ್ಪಾಗಬಹುದು ಅನ್ನೋ ಒಂದು ಅನಿಸಿಕೆ ಆದ್ದರಿಂದ ನನ್ನ ಒಂದು ಬರವಣಿಗೆಯಲ್ಲಿ ಯಾವುದೇ

ಒತ್ತು ಒತ್ತು ಮತ್ತು ಮತ್ತೆ ಬರೀತಕ್ಕಂಥದ್ದು ಓವರ್ ರೈಟಿಂಗ್ ಸೊ ಓವರ್ ರೈಟಿಂಗ ಮತ್ತೆ ಹೊಡ್ದಾಕೋದು ಚಿತ್ತು ಮಾಡೋದು ಇದು ಬರಬಾರ್ದು ಬರವಣಿಗೆ ಅಂದಾಗ ಅದು ನೀಟಾಗಿ ಮುತ್ತು ಮುತ್ತಿನ ಹನಿ ಮಣಿಗಳು ಹೇಗಿರ್ತಾವೋ ಅದು ಆ ರೀತಿ ಬರವಣಿಗೆ ಇರಬೇಕು ನಾವು ನಾವು ಬರೀತಕ್ಕಂಥ ಒಂದು ಬರವಣಿಗೆ ಅದು ನಮ್ಗಳಿಗೆ ಅರ್ಥ ಆದರೆ ಸಾಲದು ಅದು ಬೇರೆಯವ್ರಿಗೂ ಕೂಡ ಅದು ಅರ್ಥ ಆಗಬೇಕು ಆ ರೀತಿ ನಮ್ಮ ಬರವಣಿಗೆ ಇರಬೇಕು ಬರವಣಿಗೆ ಬರೆಯೋ ಬರೆಯಬೇಕಾದ್ರೆ ನಾವು ಆ ಒಂದು ವಾಕ್ಯಗಳು ಏನಿರುತ್ತೆ ಕಾಮ ಎಲ್ಲಿ ಅದರ ಅಗತ್ಯತೆ ಎಲ್ಲಿದೆಯೋ ಅಲ್ಲಿ ಕಾಮಗಳು ಮತ್ತೆ ಫುಲ್ಲಿ ಸ್ಟಾಪ್ ಒಂದು ಎಕ್ಸ್ಲಾಮೇಟರಿ ಸೆಂಟೆನ್ಸಿ ಏನಿದೆ ಅದನ್ನು ನಾವು ಫಾಲೋ ಮಾಡಿದ್ರೆ ಬರವಣಿಗೆ ಚೆನ್ನಾಗಿರುತ್ತೆ ಬೇರೆಯವ್ರಿಗೂ ಕೂಡ ಅದು ಅರ್ಥ ಆಗುತ್ತೆ ಸುಮ್ಮನೆ ಬರೆದ್ರೆ ಬರಿ ನೋಡಿದ್ರೆ ಮಾತ್ರ ಅದು ಅರ್ಥ ಯಾವುದೇ ಒಂದು ಬರವಣಿಗೆ ನೋಡಿದಾಕ್ಷಣ ಅದು ತುಂಬ ಸುಂದರವಾಗಿದೆ ಚೆನ್ನಾಗಿದೆ ಅನ್ನಿಸ್ಬೇಕು ಅಷ್ಟ್ರ ಮಟ್ಟಿಗೆ ನಾವು ಬರವಣಿಗೆಯನ್ನು ಬರಿಬೇಕು ಅಷ್ಟೇ ಅಲ್ಲ ಅರ್ಥ ಆಗೋ ರೀತಿ ಕೂಡ ನಾವು ಬರಿಬೇಕು ಸಾಮಾನ್ಯವಾಗಿ ನಾವು ಪರೀಕ್ಷೆಯನ್ನು ಬರೆಯುವಾಗ ಬರವಣಿಗೆಗೆ ನಾನು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾಯಿದ್ದೆ ಆದರೆ ನಿದ್ ಪರೀಕ್ಷೆಯ ಒಂದು ವೇಳೆಯಲ್ಲಿ ಅವಧಿ ಅವಧಿಗೆ ಆ ಒಂದು ಅಗತ್ಯತೆ ಏನಿದೆ ಆ ಅವಧಿಯ ಒಳಗೆ ನಾವು ನಮ್ಮ ಒಂದು ಪರೀಕ್ಷೆಯನ್ನು ಮುಗಿಸ್ಬೇಕಾಗುತ್ತೆ ಅದರಿಂದ ನಾವು ಬರವಣಿಗೆ ಸುಂದರವಾಗಿರ್ಬೇಕು ಅಂತ ನಿಧಾನವಾಗಿ ನಾವು ಬರೀಲಿಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ನಾವು ಫಾಸ್ಟಾಗೆ ಬರಿಬೇಕಾಗುತ್ತೆ ಆದರೆ ನಮ್ಮ ಬರವಣಿಗೆ ಇವ್ಯಾಲ್ಯುವೇಟರ್ಸ್ ಏನಿರ್ತಾರೆ ಮೌಲ್ಯಮಾಪಕರು ಅವರಿಗೆ ಅರ್ಥ ಆಗೋ ರೀತಿ ನಾವು ಬರವಣಿಗೆಯನ್ನು ಬರಿಬೇಕಾಗುತ್ತೆ ಬರವಣಿಗೆಗಳು ನಮ್ಮ ಮನಸಲ್ಲಿರ್ತಕ್ಕಂಥ ಒಂದು ನಾವು ಏನು ಕಲಿತಿದ್ದೀವಿ ನಾವು ಕಲಿತಿರೋದೇ ಆಗಲಿ ನಮ್ಮ ಭಾವನೆಗಳೇನಿದೆ ನಮ್ಮ ಅನಿಸಿಕೆ ಏನಿದೆ ಅದನ್ನು ನಾವು ಬರವಣಿಗೆ ಮುಖಾಂತ್ರ ಕೆಲವೊಮ್ಮೆ ಹೇಳಿ ಹೇಳಿದ್ರೆ ಅರ್ಥ ಆಗ್ದೇ ಇದ್ದಾಗ ಕೆಲವೊಮ್ಮೆ ನಾವು ಬರವಣಿಗೆ ಮುಖಾಂತ್ರ ನಾವು ಅವರಿಗೆ ಅರ್ಥ ಮಾಡಿಸಿ ಮಾಡಿ ಮಾಡಿಸ್ಬೋದು ಎ ಸಮ್ ಬರಿಬೇಕಾದರೂ ಕೂಡ ಓದಬೇಕಾದ್ರೂ ಕೂಡ ನಮಗೆ ಏಕಾಗ್ರತೆ ಮುಖ್ಯ ಆವಾಗ ತಪ್ಗಳು ಕಡಿಮೆ ಆಗ್ತವೆ ಬರಿತಾ ಇರ್ಬೇಕಾದ್ರೆ ಏಕಾಗ್ರತೆಯಿಂದ ಮನಸನ್ನು ಕಾನ್ಸಂಟ್ರೇಟ್ ಮಾಡ್ಕೊಂಡು ನಾವು ಬರೆದ್ರೆ ನಾವು ನಮ್ಮ ಒಂದು ಏನು ಬರೀತಿದ್ದೀವಿ ಅಂದು ಅದಕ್ಕೆ ಪೂರಕವಾಗಿ ಬೇರೆ ಒಂದು ಘಟನೆಗಳನ್ನು ನಾವು ಅದಕ್ಕೆ ಹೋಲಿಕೆ ಕೊಟ್ಕೊಂಡು ಕೂಡ ನಾವು ಬರಿಬೋದು ಬರೆವಾಗ ಕೆಲವೊಂದು ವಾಕ್ಯಗಳ ರಚನೆ ಇರಲಿ ನಮ್ಮ ಹಿಂದೆ ನಡೆತಕ್ಕಂಥ ಘಟನೆಗಳೇ ಆಗಿರಲಿ ಭಾವನೆ ನಮ್ಮ ಮನಸ್ಸಿನ ಭಾವನೆ ಅದು ನೋವಿನದ್ದಾಗಿದ್ದರೆ ನಮ್ಮ ನಡೆದಿರತಕ್ಕಂಥ ಘಟನೆಗಳ ಜೊತೆಗೆ ನೋವಿನ ಒಂದು ನೋವನ್ನು ಕೂಡ ನಾವು ವ್ಯಕ್ತಪಡಿಸಬೇಕಾಗುತ್ತೆ ಬರವಣಿಗೆ ಮುಖಾಂತರ ನಮ್ಮ ನೋವನ್ನು ಕೂಡ ನಾವು ತೋರ್ಸ್ಕೊಳ್ಬೋದು ಆವಾಗ ಇದರಲ್ಲಿ ಮುಖ್ಯವಾಗಿ ಏಕಾಗ್ರತೆಯೇ ಮೇಲು ಏಕಾಗ್ರತೆಯಿಂದ ನಾವು ಬರೆದರೆ ನಮಗೆ ಬರವಣಿಗೆಯಲ್ಲಿ ತಪ್ಗಳು ಕಡಿಮೆ ಆಗ್ತವೆ ಜೊತೆಗೆ ನಾವು ಏನು ಬರಿತಿದ್ದೀವಿ ಅನ್ನೋದು ನಮಗೆ ಅರ್ಥ ಆಗುತ್ತೆ ಅಥವಾ ಮಧ್ಯದಲ್ಲಿ ಯಾರಾದ್ರು ಡಿಸ್ಟರ್ಬ್ ಮಾಡಿದ್ರೆ ನಮಗೆ ಮರ್ತೋಗುತ್ತೆ ನಾವು ಏನು ಬರಿಬೇಕು ಅನ್ನೋದು ಕೂಡ ಮಾರ್ತೋಗ್ತೀವಿ ಆದ್ದರಿಂದ ಏಕಾಗ್ರತೆ ಮುಖ್ಯ ಬರಿಬೇಕಾದ್ರೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲೇ ಇಲ್ಲದೇ ನಮ್ಮ ಮನಸನ್ನು ನಾವು ಕಾನ್ಸಂಟ್ರೇಟ್ ಮಾಡಿಕೊಂಡು ಈ ರೀತಿ ಡಿಸ್ಟರ್ಬೆನ್ಸ್ಗಳು ಕೂಡ ನಮಗೆ ತೊಂದರೆ ಆಗ್ತವೆ ಅದರಿಂದ ಕೆಲವೊಮ್ಮೆ ಕೆಲವೊಂದು ಡಿಸ್ಟರ್ಬೆನ್ಸು ಅವ್ರಿಗೆ ಗೊತ್ತೇ ಇರೋದಿಲ್ಲ ಪಾಪ ಅವರು ಬೇಕು ಅಂತ ಮಾಡೋಲ್ಲ ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ಡಿಸ್ಟರ್ಬೆನ್ಸ್ ಆಗ್ತವೆ ಅದರಿಂದ ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಜನಮನ ಕಡಿಮೆ ಇರತಕ್ಕಂಥ ಡಿಸ್ಟರ್ಬೆನ್ಸ್ ಇಲ್ಲದ ಒಂದು ಜಾಗದಲ್ಲಿ ನಾವು ನಮ್ಮ ಕೆಲಸವನ್ನ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಒಂದು ಕೆಲಸ ಅರ್ಧ ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಆದ್ದರಿಂದ ಬರವಣಿಗೆ ಪ್ರತಿನಿತ್ಯ ನಾನು ಡೈರಿಯನ್ನು ಬರಿ ಬರಿತೀನಿ ಕೆಲವೊಮ್ಮೆ ಡೈರಿ ಮನಸ್ಸಿಗೆ ಬೇಜಾರಾದಾಗ ಕೆಲವೊಮ್ಮೆ ಡೈರಿ ಬರಿತೀನಿ ಆದರೆ ಅದನ್ನು ನಾನು ಜಾಸ್ತಿ ಅಭ್ಯಾಸ ನಾನು ಮಾಡ್ಕೊಂಡಿಲ್ಲ ಜರ್ನಲ್ಗಳನ್ನ ಕೂಡ ಕೆಲವೊಮ್ಮೆ ಇಷ್ಟ ಆದಾಗ ನಾನೇ ಒಂದಷ್ಟು ಕವನಗಳನ್ನ ಮದ್ ಮಧ್ಯ ಬರೀತಾ ಇರ್ತೀನಿ ಅದನ್ನು ಕೂಡ ನಾನು ತೋರ್ಸ್ಕೊಳ್ಳೋಕೆ ಹೋಗಿಲ್ಲ ನಾನು ತೋರ್ಸ್ಕೊಳ್ಳೋದು ಇಲ್ಲ ನನಗೆ ನಾನೇ ಬೇಕಾದರೆ ಒಂದು ಹೋಲ್ಕೆನ ಕೊಟ್ಕೊಂಡು ಯಾವ್ದಾದ್ರು ಒಂದು ವಸ್ತು ವಿಷಯನ ಕಂಡಾಗ ಒಂದು ವಸ್ತುನ ನೋಡಿದಾಗ ಅದಕ್ಕೆ ನನಗೆ ನಾನೇ ಸ್ವಗತ ಅಂತ ಹೇಳ್ತೀವಲ್ಲ ಹಾಗೆ ನಮಗೆ ನಾವೇ ಖುಷಿಯಾಗೋ ರೀತಿಲಿ ಒಂದು ವಸ್ತುನ ನೋಡಿ ಅದನ್ನ ಹೊಂದ್ಸಿ ಹೋಲಿಸ್ತಕ್ಕಂಥದ್ದು ಅದನ್ನು ಆಡಿ ಹೊಗಳ್ತಕ್ಕಂಥದ್ದು ಈ ಕೆಲಸ ಮಾಡ್ತಿರ್ತೀನಿ ನನಗೆ ಬರವಣಿಗೆ ಬರವಣಿಗೆ ಕೂಡ ಇಷ್ಟ ಜೊತೆಗೆ ಏನಾದ್ರು ಒಂದು ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ನನಗಿಷ್ಟ ಆಗೋಲ್ಲ ಸುಮ್ನೆ ಯಾವತ್ತೂ ನಾನು ಸುಮ್ಮನೆ ಕೂರೋಲ್ಲ ಯಾವುದು ಕೆಲಸ ಇಲ್ಲದೇ ಇದ್ದರು ಕೂಡ ಒಂದು ಪೆನ್ನು ಒಂದು ಇದು ತಗೊಂಡು ಅದರಲ್ಲೂ ಕೂಡ ಈ ಒಂದು ನ್ಯೂಸ್ ಪೇಪರ್ಗಳಿರ್ತಾವಲ್ಲ ಅದರಲ್ಲಿ ಮೇನು ನಾನು ಏನು ಕಾನ್ಸಂಟ್ರೇಟ್ ಮಾಡೋದು ಶುಭಾಷಿತಗಳಿಗೆ ಆಮೇಲೆ ಇದು ಜ್ಯೋತಿಷ್ಯ ಜ್ಯೋತಿಷ್ಯಗಳನ್ನ ನೋಡ್ತಾಯಿರ್ತೀನಿ ಶುಭಾಷಿತಗಳನ್ನ ನಾನು ಇಷ್ಟ ಆದರೆ ಅದನ್ನು ಕಾಪಿ ಮಾಡ್ತೀನಿ ಶುಭಾಷಿತಗಳನ್ನ ಕಾಪಿ ಮಾಡೋದು ಅದನ್ನು ಶುಭಾಷಿತಗಳನ್ನ ನಾನು ಕಾಪಿ ಮಾಡ್ತಾಯಿರ್ತೀನಿ ಬರಿತಾ ಇರ್ತೀನಿ ನನಗೆ ಬರೆಯೋದು ಅಂದರೆ ತುಂಬ ಇಷ್ಟ ಆಮೇಲೆ ಕೆಲವೊಂದು ಸೆಂಟೆನ್ಸ್ಗಳನ್ನ ಬರೆಯೋದು ಸುಮ್ ಸುಮ್ಮನೆ ದುಂಡಾಗಿ ಬರಿಬೇಕು ಅಂತ ಅನ್ನೋದು ನನಗೆ ತುಂಬ ಇಷ್ಟ ಆದ್ದರಿಂದ ನಾನು ಹೆಚ್ಚು ಶುಭಾಷಿತಗಳನ್ನ ಬರೀಲಿಕ್ಕೆ ಬುಕ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಆ ಬುಕ್ಕಲ್ಲಿ ತೆಗೆದು ನೋಡಿದ್ರೆ ಶುಭಾಷಿತ ಇರಬೇಕು ಅದು ಚೆನ್ನಾಗಿರ್ಬೇಕು ಮನಸ್ಸಿಗೆ ಹಿತವಾಗಿರಬೇಕು ಆಮೇಲೆ ನೋವಾದರೂ ಕೆಲ ನೋವಿನಲ್ಲೂ ಹಿತವಿದೆ ಅಂದರೆ ಕೆಲವೊಂದು ಶುಭಾಷಿತಗಳಲ್ಲಿ ನೋವಾದರೂ ಕೂಡ ಅದು ಮನಸ್ಸಿಗೆ ಮನಮುಟ್ಟುವಂತೆ ಹೃದಯಸ್ಪರ್ಶಿ ಶುಭಾಷಿತಗಳನ್ನ ನಾನು ಇಷ್ಟಪಡ್ತೀನಿ ಅದನ್ನು ನಾನೊಂದು ಕಡೆ ಬರ್ಕೊಳ್ತಾ ಇರ್ತೀನಿ ಬರವಣಿಗೆ ಬರಿ ಬರಿಬೇಕಾದರೆ ತಪ್ಪಿಲ್ಲದೇ ಬರಿಬೇಕು ಅನ್ನೋದು ನನ್ನಿಷ್ಟ ಅದನ್ನು ಮತ್ತೆ ಒಡ್ದಾಕೋದು ಚಿತ್ತು ಮಾಡೋದು ಅದು ಇಷ್ಟ ಆಗೋಲ್ಲ ಓವರ್ ರೈಟಿಂಗ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಅದರಿಂದ ಅದನ್ನು ಸುಂದರವಾಗಿ ಬರೀಲಿಕ್ಕೆ ನಾನು ಇಷ್ಟಪಡ್ತೀನಿ ಎಷ್ಟೋ ಸರಿ ನಾವು ಬರೀತಕ್ಕಂಥ ಒಂದು ರಫ್ ಅಂತ ಏನು ಹೇಳ್ತೀವಿ ಅದು ಕೂಡ ಸುಂದರವಾಗ್ಬೇಕು ನನ್ನ ಪ್ರಕಾರ ರಫ್ಫನ್ನೇ ನಾವು ಸುಂದ್ರವಾಗಿ ಬರೆದ್ರೆ ಇನ್ನು ನೋಟ್ಗಳು ನೋಟ್ ಬುಕ್ಗಳನ್ನ ನಾವು ಅಥವಾ ಬೇರೆ ಯಾವುದನ್ನೇ ಇದು ಮೇಯ್ನಾಗಿರ್ತಕ್ಕಂಥವು ಒಂದು ಬರವಣಿಗೆಗಳಲ್ಲಿ ತಪ್ಗಳು ಆದಷ್ಟು ಕಡಿಮೆ ಇರ್ತವೆ ಇದು ನನ್ನ ಅನಿಸಿಕೆ ಆದ್ದರಿಂದ ನನಗೆ ಬರವಣಿಗೆಯಲ್ಲಿ ಏಕಾಗ್ರತೆಯಿಂದ ಬರೀಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾವುದೇ ತಪ್ಪುಗಳನ್ನು ಅವಾಯ್ಡ್ ಮಾಡೋದೇ ನನಗೆ ಇಷ್ಟ ತಪ್ಪುಗಳು ಅವಾಯ್ಡ್ ಆಗಬಾರ್ದು ಅವಾಯ್ಡ್ ಮಾಡಬೇಕು ಯಾವುದೇ ತಪ್ಪಿಲ್ಲದೇ ಗುಂಡಾಗಿ ಗುಂಡಾಗಿ ಬರೆದಿರ್ತಕ್ಕಂಥ ಬರವಣಿಗೆ ಬೇರೆಯವ್ರು ಬರೆದಿರೋ ಬರವಣಿಗೆಗಳನ್ನು ನಾನು ನೋಡ್ತೀನಿ ಇಷ್ಟ ಆಗುತ್ತೆ ನನಗೆ ಆ ಸ್ಟೈಲ್ ಇಷ್ಟ ನನಗೆ ಕೆಲವೊಮ್ಮೆ ನಾನೇ ಬರಿತಕ್ ನಾನೇ ಯಾವುದೇ ಒಂದು ಸ್ಟೈಲಲ್ಲಿ ಬರಿತಾಯಿದ್ದರೆ ಇನ್ಯಾರೋ ಬರವಣಿಗೆಗಳಲ್ಲಿ ನನ್ನ ಸ್ಟೈಲನ್ನು ನೋಡಿದಾಗ ನಾನು ಅದನ್ನು ಫಾಲೋ ಮಾಡ್ತೀನಿ ನನಗೆ ಈ ಬರವಣಿಗೆ ಅಂದವಾದ ಒಂದು ಬರವಣಿಗೆಯಲ್ಲಿ ಬರ್ತಕ್ಕಂಥ ಒಂದು ಸ್ಟೈಲ್ ಏನಿದೆ ಇದು ನನಗೆ ಇಷ್ಟ ಆ ಸ್ಟೈಲ್ ನಾನು ಫಾಲೋ ಮಾಡ್ತೀನಿ ಖುಷಿ ಆಗುತ್ತೆ ನನಗೆ ಬೇರೆಯವರ ಬರವಣಿಗೆಯಲ್ಲಿ ಅವರು ಸ್ಟೈಲಾಗಿ ಬರೆದಿರ್ತಕ್ಕಂಥ ನೋಡಿದಾಗ ನನಗೆ ಖುಷಿಯಾಗುತ್ತೆ ಮತ್ತೆ ನಾನ್ಯಾಕೆ ಅದನ್ನು ಬರಿಬಾರ್ದು ಅನ್ನಿಸುತ್ತೆ ಮತ್ತೆ ನಾನು ಅದನ್ನು ಕೂಡ ರಿಪೀಟ್ ಮಾಡ್ತಾಯಿರ್ತೀನಿ ಹೊಸ ಹೊಸ್ದಾಗಿ ಬರವಣಿಗೆ ಬರೆಯೋದನ್ನ ನನಗೆ ಕಲಿ ಇಷ್ಟ ಕಲಿಕೆ ಕಲಿಲಿಕ್ಕೆ ಇಷ್ಟಪಡ್ತಿನಿ ಆದ್ದರಿಂದ ಬರವಣಿಗೆ ಅಂದರೆ ನನಗೆ ತುಂಬ ಇಷ್ಟ ಡೈಲಿ ಡೈಲಿ ನಾನು ಡೈರಿ ನಾನು ಬರಿದೇ ಇರ್ಬೋದು ಆದರೂ ಕೂಡ ಕೆಲವೊಮ್ಮೆ ಡೈಲಿ ನಾನು ಏನು ಕೆಲಸ ಮಾಡಿದೆ ಅನ್ನೋದನ್ನು ನಾನು ಒಂದ್ಸರಿ ನನ್ನ ಮೆಮೊರಿಲಿ ನಾನು ಜ್ಞಾಪ್ಸ್ಕೊಳ್ತ ಇರ್ತೀನಿ ಓಹ್ ಇವತ್ತೇನು ಕೆಲಸ ಮಾಡಿದ್ದೀನಿ ಸ್ಮರಿಸ್ಕೊಳ್ತಾ ಇರ್ತೀನಿ ಅದೇನಾದ್ರು ಮರ್ತೋಗುವಂಥ ಇಂಪಾರ್ಟೆಂಟ್ ವಿಷಯ ಆಗಿದ್ದರೆ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ತೀನಿ ಯಾಕೆಂದ್ರೆ ನಾನು ಸ್ವಲ್ಪ ಮರ್ಯೋದು ಜಾಸ್ತಿ ಅದಕ್ಕೋಸ್ಕರ ನಾನು ನೋಟ್ನೂ ಕೂಡ ಮಾಡಿಕೊಳ್ತೀನಿ ಜರ್ನಲ್ಗಳ್ನ ಏನು ಬರೆಯೋಲ್ಲ ಬಟ್ ಅದು ಓದ್ತಾ ಇರ್ತೀನಿ ಓದಿದಾಗ ಇಷ್ಟವಾದದ್ದನ್ನ ಕೆಲವು ಕಡೆ ಪಾಯಿಂಟ್ಸ್ಗಳನ್ನ ಹಾಕೊಳ್ತೀನಿ ಅದು ನನಗೆ ಇಷ್ಟ ಸಾಮಾನ್ಯವಾಗಿ ನಾನು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಬರೀತಾ ಇರ್ತೀನಿ ಬರ್ಯೋದು ಇಷ್ಟ ಕನ್ನಡ ಇಂಗ್ಲೀಷ್ದು ಪಾಯಿಂಟ್ಗಳು ಏನು ಬರೆದಿರ್ತಾರೆ ಅವು ಅದನ್ನು ಫಾಲೋ ಮಾಡೋದು ಆ ಕವನಗಳನ್ನ ಓದೋದು ಇದು ನನ್ಗೆ ಇಷ್ಟ ಆಮೇಲೆ ರಂಗೋಲಿಗಳನ್ನ ಬಿಡಿಸೋದು ಇವೆಲ್ಲ ನನಗೆ ಆಬಿಯಾಗಿದೆ